ಮನಸ್ಸಿಗೆ ದಣಿವು ಹೌದು ಸಹಜ ಆಗುತ್ತೆ ದೇಹದ ದಣಿವು ಮಾತ್ರ ಅಲ್ಲ ಮನಸ್ಸಿಗೂ ದಣಿವಾಗುತ್ತೆ ಅದೇ ರೀತಿ ಧ್ವನಿಗೂ ಕೂಡ ದಣಿವಾಗುತ್ತೆ ಸಹಜ ಅದು ತುಂಬ ಹೊತ್ತು ಮಾತಾಡಿದಾಗ ತುಂಬ ಹಾಡಿದಾಗ ದಣಿವಾಗುತ್ತೆ ಮತ್ತು ಕೆಲವೊಂದ್ಸಲ ಸ್ವರ ಕೆಟ್ಟೋಗೋದು ಅಂತೀವಿ ಅಥ್ವಾ ಕರ್ಕಶತೆ ಅಂತ ಅಂತೀವಿ ಅದನ್ನು ಮತ್ತು ಧ್ವನಿಯ ದಣಿ ದಣಿವನ್ನು ನಿವಾರಿಸ್ಕೊಳ್ಳೋದು ತುಂಬ ಮುಖ್ಯ ಅದರಲ್ಲೂ ಒಬ್ಬ ಹಾಡುಗಾರನಿಗೆ ಇದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಧ್ವನಿನ ನಾವು ಕಾಯ್ದುಳ್ಬೇಕು ಯಾಕಂದರೆ ಸಂಗೀತ ನಮ್ಮ ವೃತ್ತಿ ಆಗಿರುತ್ತೆ ಅಂದಾಗ ಆ ಧ್ವನಿನೇ ಅಲ್ಲವಾ ತುಂಬ ಮುಖ್ಯವಾದಂಥದ್ದು ಹಾಗಾಗಿ ನಾವು ಅದರ ಒಂದು ಜವಾಬ್ದಾರಿ ಅದರ ಒಂದು ಕಾಳಜೀನ ತುಂಬ ತುಂಬ ಮಾಡಬೇಕಾಗುತ್ತೆ ಯಾವ ಥರ ಯಾವ ಏನು ತಂತ್ರಗಳು ಅಂದರೆ ಅದೇ ತಂಪಾದ ಪಾನೀಯಗಳನ್ನ ಕುಡೀಬಾರ್ದು ತಿನ್ನಬಾರ್ದು ಜಾಸ್ತಿ ಮತ್ತು ತುಂಬ ಬಿಸಿಯಾದಂಥ ಆಹಾರಗಳನ್ನ ಸೇವನೆ ಮಾಡ್ಬಾರ್ದು ತುಂಬ ಇಷ್ಟ ಅಂಥದ್ದು ಏನು ಅಂದ್ರೆ ಅಂತನೇ ತಿನ್ನೋದಕ್ಕೂ ಹೋಗ್ಬಾರ್ದು ಮತ್ತೆ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳ್ನ ಬಿಸಿ ಇರುವಾಗ ತಿನ್ಬಾರ್ದು ಅವಾಗ ಕೆಲವೊಂದ್ಸಲ ಕೆಮ್ಮು ಆಗೋ ಸಾಧ್ಯತೆ ಇರುತ್ತೆ ಕೆಮ್ಮು ಆಗಿ ಮತ್ತು ನೆಗಡಿಯಾಗಿ ನೆಗಡಿಯಾಗ್ ಜ್ವರ ಬಂದು ಹೀಗೆ ಅದು ಹೇಗೆ ಸಮಸ್ಯೆಗಳು ಅಂತಂದರೆ ಸಾಲು ಸಾಲಾಗಿ ಬಂದು ಬಿಡ್ತಾವೆ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳು ಅದು ಯಾವುದೇ ರೀತಿಲೂ ನಮ್ಮ ಆರೋಗ್ಯಕ್ಕೆ ಅದು ಹಾನಿ ಮಾಡ್ಬಾರ್ದು ಅಲ್ಲವಾ ಹಾಗಾಗಿ ತುಂಬ ಜವಾಬ್ದಾರಿಯಿಂದ ನೋಡಿಕೋಬೇಕು ನಮ್ಮ ಧ್ವನಿನ ಧ್ವನಿನೇ ಆಧಾರ ಅಲ್ಲವಾ ಸಂಗೀತಕ್ಕೆ ಹಾಗಾಗಿ ತುಂಬ ಕಾಳಜಿ ವಹಿಸಬೇಕು ಧ್ವನಿ ಬಗ್ಗೆ ಮತ್ತು ನಾವು ತಿನ್ನೋ ಪದಾರ್ಥಗಳ್ ಬಗ್ಗೆ ಮತ್ತು ಎಲ್ಲಾದರೂ ಧೂಳಿಗ್ ಹೋದಾಗೂ ಕೆಮ್ಮು ಆಗಿಬಿಟ್ಟು ಸ್ವರ ಹೋಗೋ ಸಾಧ್ಯತೆಗಳ್ ತುಂಬ ಇರ್ತಾವೆ ಎಲ್ಲಾದರೂ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗೋದು ಹೀಗೆ ಹಲ್ವಾರ್ ರೀತಿಯಲ್ಲಿ ನಾವು ನಮ್ಮ ಧ್ವನಿನ ಕಾಪಾಡ್ಕೊಬೋದು